ಇಂದಿನ ಜಗತ್ತಿನಲ್ಲಿ ಕನ್ನಡ ಭಾಷಿಕರು ಎದುರಿಸುತ್ತಿರುವ ಸವಾಲುಗಳು ಏನಂತ ಅಂದರೆ ಮೊದಲಿಗೆ ಕರ್ನಾಟಕ್ದಲ್ಲಿ ಇದ್ದುಕೊಂಡು ಕನ್ನಡಾನ ಮಾತಾಡೋಲ್ವಲ್ಲ ಅದೇ ದೊಡ್ಡ ಸಮಸ್ಯೆಯಾಗಿದೆ ನಮಗೆ ಕರ್ನಾಟಕದಲ್ಲೇ ಇರ್ತಾರೆ ಕನ್ನಡ ಬರುತ್ತೆ ಆದರೂ ಕೂಡ ಮಾತಾಡೋಕ್ಕೆ ಹಿಂದೇಟ್ ಹಾಕ್ತಾರೆ ಅದು ಯಾಕೆ ಅಂತ ಗೊತ್ತಾಗೋಲ್ಲ ಅದು ಏನೋ ಅವ್ರ ಭಾಷೆ ಅವ್ರು ಮಾತಾಡಿದ್ರೆ ನಾಚಿಕೆನೋ ಏನೋ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ತಮ್ಮ ಭಾಷೇನ ತಾವು ಪ್ರತಿಯೊಬ್ಬರೂ ಕೂಡ ಅವ್ರು ಪ್ರೀತಿಸ್ಬೇಕಾಗತ್ತೆ ನಮ್ಗೆ ತಾಯಿ ಎಷ್ಟು ಮುಖ್ಯನೋ ನಮಗೆ ಅದೇ ಥರ ತಾಯಿ ಭಾಷೆನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಯಾಕಂದರೆ ನಮ್ಮ ಭಾಷೆಯಿಂದನೇ ನಾವು ಏನು ಸಂವಾದ ಮಾಡೋದು ಅಥವಾ ನಾವು ಮಲ್ಗಿದಾಗ ಕನ್ಸು ಕಾಣೋದು ಕೂಡ ನಮ್ಮ ಭಾಷೆನೇ ನಮ್ಮ ಭಾಷೆಲ್ಲೇ ಆಗಿರುತ್ತೆ ಅದೇ ಥರ ಕನ್ನಡ ಭಾಷೇನ ಬಳ್ಸ್ತಿರೋಂತಹ ಕನ್ನಡಿಗರು ಎದುರಿಸ್ತಿರೋ ಸಮಸ್ಯೆಗಳನ್ನ ನೋಡೋದಾದರೆ ಇಲ್ಲಿ ಒಂದು ಬ್ಯಾಂಕಿಗೇ ಹೋಗ್ಲಿ ಎಲ್ಲಿಗೇ ಹೋಗ್ಲಿ ಅಲ್ಲಿ ಗ್ರಾಹಕರಿಗೆ ಸರಿಯಾದಂತಹ ಸಂವಾದ ನಡ್ಸೋದಕ್ಕೆ ಅಲ್ಲಿ ಕೆಲಸಗಾರರಿಗೆ ಕನ್ನಡ ಬರ್ತಿರೋದಿಲ್ಲ ಬ್ಯಾಂಕ್ಗಳಿರೋದು ಕರ್ನಾಟಕದಲ್ಲಿ ಬಟ್ ಆದರೆ ಆದರೆ ಕರ್ನಾಟಕದಲ್ಲಿರೋ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಕನ್ನಡ ಬರ್ತಿರೋದಿಲ್ಲ ಕೇಳಿದ್ರೆ ನಮಗೇ ಮತ್ತೆ ವಾಪಸ್ ಕೇಳ್ತಾರೆ ಅವರು ನಿಮಗೆ ಹಿಂದಿ ಬರುತ್ತಾ ಇಂಗ್ಲೀಷ್ ಬರುತ್ತಾ ಅಂತೇಳಿ ಅವಾಗ ಕೆಟ್ಟ ಕೋಪ ಬರುತ್ತೆ ಅವ್ರಿಗೆ ಕನ್ನಡ ಬರಲ್ಲವಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರು ಇಲ್ಲಿ ಭಾಷೇನ ಕಲಿಯಬೇಕಾಗಿರೋದಂತೂ ಅವ್ರ ಧರ್ಮ ಮತ್ತು ಅವ್ರ ಕರ್ತವ್ಯ ಅದು ಅದನ್ನ ಬಿಟ್ಟು ನಮಗೆ ಕನ್ನಡ ಬರಲ್ಲ ನಮಗೆ ಕನ್ನಡ ಬರೋಲ್ಲ ಮತ್ತು ನೀವೇ ಇಂಗ್ಲೀಷಲ್ಲಿ ಮಾತಾಡಿ ಅಥವಾ ಹಿಂದೀಲ್ ಮಾತಾಡಿ ಅಂತ ಹೇಳದು ಅವ್ರ ದೊಡ್ಡ ತಪ್ಪಾಗುತ್ತೆ ಅಲ್ಲಿನ ಗ್ರಾಮೀಣ ಭಾಷೇನ ಕಲಿಯೋದು ಅಲ್ಲಿ ವಾಸಿಸುತ್ತಿರುವಂಥ ಪ್ರತಿಯೊಬ್ಬರ ಧರ್ಮ ಮತ್ತು ಕರ್ತವ್ಯ ಆಗಿರುತ್ತೆ ಕಾನೂನಿನ ಪ್ರಕಾರವಾಗಿ ಆದರೆ ಎಷ್ಟು ಜನ ಕನ್ನಡಾನ ಬಳಸ್ತಿದ್ದಾರೆ ಅಂತ ನೋಡೋದಾದರೆ ಅದು ತುಂಬ ಕಡಿಮೆ ಅಂತ ಅನ್ನಿಸುತ್ತೆ ಇವತ್ತಿಗೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳನ್ನೆ ತೋಗೊಳೋದಾದ್ರೆ ಕನ್ನಡ ಮಾಧ್ಯಮದ ಶಾಲೆಗಳನ್ನ ಈಗ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ನಿಜ ಆದರೆ ಅಲ್ಲಿನ ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ನಮಗೇ ಅನ್ನಿಸುತ್ತೆ ಈ ರೀತಿ ಪಾಠ ಮಾಡ್ತಿರೋದರಿಂದನೇ ಏನು ಪೋಷಕರು ಮಕ್ಕಳನ್ನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ತೀರೋದು ಅಂತೇಳಿ ಮೊದಲಿಗೇ ಸರ್ಕಾರಿ ಶಾಲೆಗಳು ಜೀರ್ಣೋದ್ಧಾರ ಆಗಬೇಕು ಮತ್ತು ಸರ್ಕಾರಿ ಶಾಲೆಗಳು ಚೆನ್ನಾಗಿರ್ಬೇಕು ನಿಜ ಅದೇ ಥರ ಅಲ್ಲಿರೋ ಶಿಕ್ಷಕರು ಮತ್ತು ಅಲ್ಲಿರೋ ಅಧ್ಯಾಪಕರು ಕೂಡ ಅಷ್ಟೇ ಏನು ಚೆನ್ನಾಗಿ ಪಾಠ ಮಾಡಬೇಕಾಗುತ್ತೆ ಅವಾಗ ಮಾತ್ರನೇ ನಾವು ಏನು ಮಕ್ಕಳನ್ನ ತಂದು ಮಕ್ಕಳನ್ನ ಕರ್ಕೊಂಡ್ಬಂದು ಪೋಷಕರು ಶಾಲೆ ಒಳಗೆ ಕೂರ್ಸೋಕ್ಕೆ ಸಾಧ್ಯ ಇಲ್ಲಾಂದರೆ ಪೋಷಕರು ಆಂಗ್ಲ ಮಾಧ್ಯಮದ ಕಡೆಗೆ ಹೋಗೋದರಲ್ಲಿ ಯಾವುದೇ ಥರ ಏನು ಸಂದೇಹ ಇರೋದಿಲ್ಲ ಇನ್ನು ನಾವು ಕನ್ನಡಿಗರಾಗಿ ನೋಡೋದಾದರೆ ನಾವು ಹೋದ್ರೆ ಬ್ಯಾಂಕಲ್ಲಿ ಒಂದು ಚಲನ್ ಕೊಡ್ತಾರೆ ಚೆಕ್ ಕೊಡ್ತಾರೆ ನಾವು ಅಲ್ಲಿ ಎಷ್ಟು ಕನ್ನಡಾನ ಪ್ರೀತಿಸ್ತೀವಿ ಅಂತ ಗೊತ್ತಾಗುತ್ತೆ ಹೇಗೆ ಅಂತ ಅಂದರೆ ನಾವು ಅಲ್ಲಿ ಬರಹವನ್ನು ಯಾವ ಬರವಣ್ಗೇಲಿ ಬರೀತೀವಿ ಮತ್ತು ಅಲ್ಲಿ ಯಾವ್ದ್ರಿಂದ ನಾವು ಅಲ್ಲಿ ಕೊಟ್ಟಿರೋಂತಹ ದಾಖಲೆಗಳನ್ನು ತುಂಬ್ತೀವಿ ಅದು ನಾವು ಕನ್ನಡ್ದಲ್ಲಿ ಮಾಡ್ತೀವೋ ಅಥವಾ ಇಂಗ್ಲೀಷಲ್ಲಿ ಮಾಡ್ತೀವೋ ಅನ್ನೋದ್ರ ಮೇಲೆ ನಮಗೇ ಅನ್ನಿಸುತ್ತೆ ಕನ್ನಡ್ದ ಮೇಲೆ ಇರೋ ಪ್ರೀತಿ ಎಷ್ಟಿದೆ ಅಂತೇಳಿ ಹಾಗೇ ಸಹಿ ಕೂಡ ನಾವು ಯಾವ್ದ್ರಲ್ಲಿ ಹಾಕ್ತೀವಿ ನಾವು ಕರ್ನಾಟಕ್ದಲ್ಲಿ ಇದ್ದೀವಿ ಆದರೂ ಕೂಡ ಎಷ್ಟೋ ಜನ ಇಂಗ್ಲೀಷಲ್ಲೇ ಸಹಿ ಹಾಕ್ತಾರೆ ಅದು ಹಾಗಂತ ಹೇಳಿ ಅವರು ಕನ್ನಡದಲ್ಲೇ ಹಾಕ್ಬೇಕು ಅಂತ ಅಲ್ಲ ಆದರೆ ಅವ್ರ ಭಾಷೆ ಮೇಲೆ ಅವ್ರಿಗೆ ಪ್ರೀತಿ ಇರಬೇಕು ಅಂತ ಅಷ್ಟೇ ಹೇಳೋದು ಮತ್ತು ಈಗ ಬೆಂಗಳೂರಲ್ಲಿ ಕನ್ನಡಿಗರು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಕಡೆಯಿಂದ ಬಂದಿರೋ ಪರಭಾಷೆಯವರೆ ಹೆಚ್ಚಾಗಿ ಕೆಲಸ ಮಾಡ್ತಿರೋದರಿಂದ ಕನ್ನಡಿಗರಿಗೆ ಕೆಲಸದ ಕೊರತೆ ಅಂತೂ ತುಂಬಾ ಇದೆ ಅವ್ರಿಗೆ ಉದ್ಯೋಗದ ಕೊರತೆಯನ್ನೋದು ಎಷ್ಟಿದೆ ಇವತ್ತಿನ ಯುವಕ ಯುವತಿಯರಿಗೆ ಅಂತ ನೋಡೋದಾದರೆ ತುಂಬಾ ಎಷ್ಟು ಈಗ ಎಂ ಎಸ್ ಸಿ ಎಲ್ಲ ಮಾಡಿರೋವ್ರು ಹತ್ತು ಸಾವಿರ ಆ ಥರ ಮಾಮೂಲಿ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗ್ತಿದ್ದಾರೆ ಅದು ಯಾಕೆ ಆಗ್ತಿದೆ ಅಂತ ನೋಡೋದಾದರೆ ಬೇರೆ ಭಾಷೆಯವರು ಬೇರೆ ಅಥವಾ ಬೇರೆ ರಾಜ್ಯದವರು ಹೊರ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ಕೆಲಸ ತೊಗೊಂಡಿರೋದ್ರಿಂದ ನಮ್ಮ ಕರ್ನಾಟಕ್ದಲ್ಲಿ ಇರೋರಿಗೆ ಏನು ಕೆಲಸಗಳ ಕೊರತೆ ಕಾಡ್ತಿದೆ ಈ ಕೊರತೇನ ಫಸ್ಟು ಇದು ಮಾಡಬೇಕು ಅಂತ ಅನ್ನಿಸುತ್ತೆ ನನ್ನ ಪ್ರಕಾರ ಮೊದಲಿಗೆ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತಾರೆ ಆದರೆ ಕನ್ನಡಿಗಂಗೆ ಎಷ್ಟು ಆದ್ಯತೆ ಸಿಕ್ತಿದೆ ಅಂತ ನೋಡೋದಾದರೆ ತುಂಬ ಕಡಿಮೆ ಅವನಿಗೇ ಇಲ್ಲಿ ಕೆಲಸ ತಗಣಕ್ಕೂ ಕೂಡ ಅವ್ನು ಪರದಾಡ್ತಿರೋ ಅಷ್ಟು ಅವ್ನಿಗೆ ತೊಂದರೆ ಆಗ್ತಿದೆ ಅಂದರೆ ನಾವು ಯೋಚನೆ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಇನ್ನೂ ತುಂಬಾ ಸವಾಲುಗಳ್ನ ಎದುರಿಸ್ತಿದಾನೆ ಆದರೆ ಸದ್ಯಕ್ಕೆ ಇಷ್ಟ್ ಸಾಕು ಅಂತ ಅನ್ನಿಸುತ್ತೆ